ಹತ್ತರಿಂದ ಒಂದು ಕೋಟಿಯ ಒಳಗೆ ಒಂದು ಸಂಖ್ಯೆ ಐದು ಸಂಖ್ಯೆಗಳನ್ನು ಹೇಳಬೇಕಾದರೆ ನಾನು ಆರಿಸುವ ಸಂಖ್ಯೆಗಳು ಹತ್ತು ಹದಿನಾಲ್ಕು ಇಪ್ಪತ್ತೊಂದು ಎರಡು ಸಾವಿರದ ಒಂದು ಆ್ಯಂಡ್ ಮತ್ತು ಎರಡು ಸಾವಿರದ ಇಪ್ಪತ್ತ ಎರಡು